ಕೃಷಿ ಉತ್ಪನ್ನಗಳನ್ನು ನಮ್ಮ ಸ್ಥಳೀಯ ಮಾರುಕಟ್ಟೆಗೆ ತರಬೇಕಾದ್ರೆ ನಮ್ಮ ರೈತಾಪಿ ಜನ ಎದುರಿಸ್ತಕ್ಕಂತ ತೊಡಕುಗಳ ಬಗ್ಗೆ ವಿವರಣೆ ಕೊಡಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತ ರೈತರು ತಾವು ಬೆಳೆದಂತ ಬೆಳೆಗಳನ್ನು ಅಥವಾ ನಾವೇನು ಫಸಲು ಅಂತ ಕರಿತಿವಲ್ಲ

ಮಾರುಕಟ್ಟೆಗೆ ತರ್ಬೇಕಪ್ಪಂದ್ರೆ ಅವರಿಗೆ ಒಂದಷ್ಟು ರೀತಿ ಒಳಗೆ ಹಲವು ತೊಡಕುಗಳು ಇವೆ ಇತ್ತೀಚೆಗೆ ತಂತ್ರಜ್ಞಾನ ಮುಂದುವರೆದ ಮೇಲೆ ಮೊದಲು ಬಳಸ್ತಕ್ಕಂತ ಚಕ್ಕಡಿಗಳಾಗಲಿ ಆ ಚಕ್ಕಡಿಯನ್ನು ಎಳೆದುಕೊಂಡು ಹೋಗಲಿಕ್ಕೆ ಬೇಕಾದಂತ ಎತ್ತುಗಳಾಗಲಿ ದನಗಳಾಗಲಿ ಕೋಣ ಎಮ್ಮೆಗಳಾಗಲಿ ಇವತ್ತು ಪ್ರಾಣಿ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಅನ್ನೋದಕ್ಕಿಂತ ಕಡಿಮೆ ಆಗಿಬಿಟ್ಟೈತೆ ಈಗ ಉನ್ನತ ಮಟ್ಟದ ರೈತರೆ ಇದ್ದರೆ ಅಂದರೆ ಹೆಚ್ಚು ಜಮೀನನ್ನು ಹೊಂದಿದಂತ ರೈತ ಇದ್ದರೆ ಆತ ತನಗೆ ಬೇಕಾದಂತ ಟ್ರ್ಯಾಕ್ಟರು ಟಮ್ಟಮ್ಮೋ ಅಥವಾ ಮಿನಿ ಟ್ರಕ್ ಅಂತ ನಾವೇನು ಕರಿತಿವಲ್ಲ ಅದ್ನ ಆತ ಬಳಕೆ ಮಾಡಿಕೊಂಡು ತಾನು ಬೆಳೆದಂತ ಆ ಧಾನ್ಯಗಳನ್ನು ತಾನು ಬೆಳೆದಂತ ಬೆಳೆಯನ್ನು ತಾನು ಬೆಳೆದಂತ ಫಸಲನ್ನು ಅದನ್ನ ಮಾರುಕಟ್ಟೆಗೆ ತೊಗೊಂಡು ಬರ್ತಾನೆ ಅದು ಮಧ್ಯಮ ವರ್ಗದ ರೈತರಿಗೆ ಇದು ತೊಂದರೆ ಆಗುತ್ತೆ ಹೇಗಂತಂದರೆ ಅವರ ಜಮೀನು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಆ ಬೆಳೆದಂತ ಫಸಲು ಸ್ವಲ್ಪವನ್ನು ಇಟ್ಟುಕೊಂಡು ಸ್ವಲ್ಪವನ್ನು ಮಾರಾಟ ಮಾಡಬೇಕು ಅಂತಂದರೆ ಅವರು ಟ್ರ್ಯಾಕ್ಟ್ರನ್ನು ಟ್ರಕ್ಕನ್ನು ಟಮ್ಟಮ್ಮನ್ನು ಆಶ್ರಯಿಸಬೇಕಾಗತ್ತೆ ಮತ್ತು ಅದನ್ನು ಆಶ್ರಯಿಸಿದ ಮೇಲೆ ಅದಕ್ಕೆ ಬಾಡಿಗೆಯನ್ನು ತೆರಬೇಕಾಗುತ್ತೆ ಆತ ಮಾರುವಂತ ತನ್ನ ಫಸಲಿಗು ಮತ್ತು ತೆರಬೇಕಾದಂತ ಬಾಡಿಗೆಗು ಆ ಹಣ ಅಲ್ಲಿಗೆ ಸಮವಾಗಿಬಿಡುತ್ತೆ ಹೀಗಾಗಿರೋ ದಿನದಲ್ಲಿ ಆರ್ಥಿಕ ಹೊಡೆತ ಉಂಟಾಗುತ್ತೆ ಮತ್ತೆ ಅದು ಜೀವನದಲ್ಲಿ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ಒಂದುವೇಳೆ ತಾನು ಬೆಳೆದಂತ ಫಸಲನ್ನು ಈ ತೊಂದರೆಗಾಗಿ ಮಾರಾಟ ಮಾಡೋಕ್ಕಾಗಲ್ಲ ಅಂತ ತಿಳಕೊಂಡು ಮನೆಯಲ್ಲಿಟ್ಕೊಂಡು ಕೂತರೆ ಬೆಳೆದಂತ ಫಸಲು ಅದು ಕೆಟ್ಟೋಗುತ್ತೆ ಕೆಟ್ಟೋಗುತ್ತೆ ಅಂತಂದರೆ ಅದು ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತ ಏನು ನಾವು ಕರಿತಿವಲ್ಲ ಆ ರೀತಿಯಾಗಿ ಹೋಗುತ್ತೆ ಹೀಗಾಗಿ ರೈತ ಅಂದರೆ ಮಧ್ಯಮ ವರ್ಗದ ರೈತ ಕೆಳವರ್ಗದ ರೈತ ಇಂಥ ಸಮಸ್ಯೆಗಳನ್ನು ಆತ ಎದುರಿಸಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ಸ್ಥಳೀಯ ಮಾರುಕಟ್ಟೆಗಳು ನಾವೇನು ಎ ಪಿ ಎಮ್ ಸಿ ಅಂತೇನು ಕರಿತಿವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಏನು ಕರಿತಿವಿ ಅವರು ರೈತ ಬೆಳೆದಂತ ಫಸಲು ಎಲ್ಲಿದಿಯೊ ಅಲ್ಲಿಗೇ ಹೋಗಿ ಅದನ್ನು ಖರೀದಿ ಮಾಡಿಕೊಂಡು

ಸಣ್ಣ ಉಳಿತಾಯದ ರೈತ ಸಣ್ಣ ಪ್ರಮಾಣದ ರೈತ ಮಧ್ಯಮ ವರ್ಗದ ರೈತ ಆತ ಬದುಕಲಿಕ್ಕೆ ಆತ ಆರ್ಥಿಕವಾಗಿ ಮುಂದೆ ಹೋಗ್ಲಿಕ್ಕೆ ಆತಗೆ ಎಷ್ಟೊ ಅನುಕೂಲ ಆಗತ್ತೆ ಬಿಕಾಸ್ ಯಾವುದೆ ಪಕ್ಷದ ಸರ್ಕಾರ ಇರಲಿ ಯಾವುದೆ ರಾಜ್ಯ ಇರಲಿ ರೈತನ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆ ಸರ್ಕಾರ ಹೆಜ್ಜೆ ಮುಂದೆ ಇಡಬೇಕಾಗತ್ತೆ ಮತ್ತು ರೈತ ಹಳ್ಳಿಗಳಲ್ಲಿರುವಂತ ರೈತನ ವಿಷಯವನ್ನು ನಾನು ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡ್ತಾಯಿದ್ದೇನೆ ತಾನು ಬೆಳೆದಂತ ಆ ಫಸಲನ್ನು ತನ್ನ ಊರಲ್ಲಿ ಆತ ಮಾರಾಟ ಮಾಡೋಕ್ಕೋದ್ರೆ ಅದಕ್ಕೆ ತಕ್ಕನಾದ ಬೆಲೆ ಆತನಿಗೆ ಸಿಗುವುದಿಲ್ಲ ಹೀಗಾಗಿ ಆತ ತನ್ನ ಹೊಲಕ್ಕೆ ಮಾಡಿದಂತ ಖರ್ಚು ವೆಚ್ಚಗಳು ಎಷ್ಟಿದೆಯೋ ಅಷ್ಟು ಬಂದು ಕನಿಷ್ಠ ಒಂದು ಆತನ ಬದುಕಿಗೆ ಅರ್ಧ ಪ್ರಮಾಣದಷ್ಟು ಆದರೂ ಬಂದರು ಕೂಡ ಆತನ ಬದುಕು ಸರಳವಾಗಿ ನಡೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಇವತ್ತು ಬಿತ್ತನೆ ಬೀಜ ಆಯಿತು ರಸಗೊಬ್ಬರ ಪ್ರಮಾಣ ಆಯಿತು ಅದಕ್ಕೆ ಬೇಕಾದಂತ ಈ ಕೀಟನಾಶಕ ಆಯಿತು ಇದೆಲ್ಲ ಒಂದು ಖರೀದಿ ಮಾಡಬೇಕಾದ್ರು ಕೂಡಾ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಖರ್ಚಾಗುತ್ತೆ ಇವತ್ತು ಬರೀ ಸಾವಿರ ಲೆಕ್ಕದಲ್ಲಿ ನಾವು ಲೆಕ್ಕ ಹಾಕುವಂತಿಲ್ಲ ಲಕ್ಷಗಟ್ಟಲೆ ಹಣವನ್ನು ತೆರಬೇಕಾಗುತ್ತೆ ಕೆಲವು ರೈತರಿಗೆ ಲಕ್ಷದಷ್ಟು ಹಣ ಭರಿಸ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕುಗಳು ಸಾಲವನ್ನು ಕೊಡಲಿಕ್ಕೆ ಹಿಂದು ಮುಂದು ನೋಡ್ತಾವೆ ಕೆಲವುಸಾರಿ ಬಿತ್ತಿದಂತ ಹೊಲಗಳು ಫಸಲನ್ನು ಕೊಡೋದಿಲ್ಲ ಅಂದರೆ ಮಳೆ ಬರೋದಿಲ್ಲ ಬರ ಬಿದ್ದು ಬಿಡುತ್ತೆ ಸರಿಯಾದ ರೀತಿಯೊಳಗೆ ಬೆಳೆ ಬರದೆ ಇದ್ದಾಗ ರೈತನಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ರೈತ ತಾನು ಬೆಳೆದಂತ ಆ ಬೆಳೆಯನ್ನು ಆ ಫಸಲನ್ನು ಮಾರುಕಟ್ಟೆಗೆ ಸಾಗಿಸಬೇಕಪ್ಪ ಅಂತಂದರೆ ಸರ್ಕಾರಗಳು ನಾನು ಹೇಳಿದ ಹಾಗೆ ಸರ್ಕಾರವೇ ರೈತನ ಜಮೀನಿಗೆ ತೆರಳಿ ಆತ ಬೆಳೆದಂತ ಫಸಲನ್ನು ಒಂದು ಸೂಕ್ತವಾದ ಬೆಲೆಗೆ ಅದನ್ನು ಖರೀದಿ ಮಾಡಿಕೊಂಡು ಬಂದರೆ ರೈತನಿಗೆ ಆರ್ಥಿಕವಾದಂತ ಒಂದು ಅನುಕೂಲ ಆಗುತ್ತೆ ಇಲ್ಲಾಂತಂದರೆ ರೈತ ಆತ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಅನುಭವಿಸ್ತಾ ಹೋಗ್ತಾನೆ ಇದು ದೇಶದ ಬೆಳವಣಿಗೆಯನ್ನು ಮಾಡಲಿಕ್ಕೆ ಮುಂದೆ ಆಗೋದಿಲ್ಲ ಇವತ್ತು ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು ರೈತ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅದಕ್ಕೆ ಮೊದಲು ನಾವು ರೈತರನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈತರನ್ನು ಸಬಲೀಕರಣ ಮಾಡ್ಬೇಕು ನಾವು ರೈತರಿಗೆ ಹೆಗಲು ಕೊಟ್ಟು ನಾವು ನಿಲ್ಲಬೇಕು ಕೈ ಕೈ ಜೋಡಿಸಿದ್ದರೆ ಆ ರೈತನಿಗೆ ಸಹಾಯ ಆಗುತ್ತೆ ಆದರೆ ಕೈ ಕೈ ಜೋಡಿಸ ಬೇಕಾದಂತವ್ರು ಯಾರು ರೈತ ರೈತನಲ್ಲ ಸಣ್ಣ ಇಳುವರಿಯ ರೈತ ಮಧ್ಯಮ ಇಳುವರಿಯ ರೈತನಿಗೆ ಸರ್ಕಾರವೆ ಕೈ ಜೋಡಿಸಬೇಕು ಸರ್ಕಾರವೆ ಆರ್ಥಿಕವಾದಂತ ನೆರವನ್ನು ಕೊಡಬೇಕು ಅಂದಾಗ ಆತ ಮುಂದೆ ಬರಲಿಕ್ಕೆ ಒಂದು ದಾರಿ ಸಿಗುತ್ತೆ ಹಾಗಾಗಿ ನಮ್ಮ ಘನ ಸರ್ಕಾರಗಳು ರಾಜಕಾರಣಿಗಳು ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಕುರಿತೇ ಅವರು ನಿತ್ಯ ಚಿಂತನೆ ಮಾಡಿದ್ರಪ್ಪ ಅಂತಂದರೆ ಆ ಹಳ್ಳಿಗೆ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಸಬಲೀಕರಣ ಬರ್ತಂತ ಸ್ಟೆಬಿಲಿಟಿ ಸಿಗುತ್ತೆ ಇಲ್ಲಾಂತಂದರೆ ರೈತ ನಶಿಸಿ ಹೋಗ್ತಾನೆ ಅದಕ್ಕೆ ನಮ್ಮಲ್ಲಿ ಹಿಂದಕ್ಕೆ ಒಂದು ಗಾದೆ ಮಾತು ಹೇಳ್ತಾ ಇದ್ದರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತೇಳಿ ಅಂದರೆ ಕೃಷಿಯನ್ನೆ ನಾವು ಅವಲಂಬಿಸಬೇಕು ಅಂತ ಅರ್ಥ ಯಾವುದೇ ವಿದ್ಯೆಗಿಂತ ನಮಗೆ ಅನ್ನ ಕೊಡ್ತಕ್ಕಂತ ವಿದ್ಯೆ ಏನಿದೆ ಅಲ್ಲ ಈ ಕೃಷಿ ಅದನ್ನು ನಾವು ಪೂಜಿಸಬೇಕು ಅದನ್ನು ನಾವು ಅಳವಡಿಸಿಕೊಳ್ಬೇಕು ಜೀವನ ಅಂತಂದ್ರೇ ಕೃಷಿ ಕೃಷಿ ಅಂದ್ರೇ ಜೀವನ ರೈತರ ಬದುಕು ಇವತ್ತು ಯಾಕೆ ಸಂಕಷ್ಟಕ್ಕೆ ಈಡಾಗ್ತಾ ಇದೆಯಪ್ಪ ಅಂತಂದರೆ ಸರ್ಕಾರ ಅದನ್ನು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಯಾವುದೇ ಯೋಜನೆ ರೂಪಿಸ್ತಾ ಇಲ್ಲ ಇವತ್ತು ಬರ ಬಿದ್ದ ಸಮಯದಲ್ಲಿ ಅಥವಾ ಈ ಫ್ಲಡ್ ಬಿದ್ದ ಬರುವ ಬಂದಂತ ಸಂದರ್ಭದಲ್ಲಿ ಆತ ಬೆಳೆಯನ್ನು ಕಳಕೊಳ್ತಾನೆ ಬಿತ್ತಿದ ಬೀಜ ಕೂಡ ಒಂದುಸಲ ಆತನ ಕೈಗೆ ಸಿಗುವುದಿಲ್ಲ ಅಂತ ಸಂದರ್ಭ ಬಂದಾಗ ಸರ್ಕಾರಗಳು ಅವರ ಬೆನ್ನಿಗೆ ನಿಲ್ಲಬೇಕು ಸಹಾಯಧನವನ್ನು ನೀಡಬೇಕು ಕೃಷಿ ಉಪಕರಣಗಳನ್ನು ಅವ್ರಿಗೆ ಆ ಸಹಾಯಧನದಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಅವರಿಗೆ ಕೊಡಬೇಕು ಗೊಬ್ಬರ ಆಯಿತು ರಸಗೊಬ್ಬರ ಆಯಿತು ಬಿತ್ತನೆ ಬೀಜ ಆಯಿತು ಇತ್ಯಾದಿಗಳನ್ನು ಸರ್ಕಾರ ರಿಯಾಯಿತಿ ದರದಲ್ಲಿ ರೈತನಿಗೆ ಕೊಟ್ಟರೆ ಆತಗೆ ಅನುಕೂಲ ಆಗುತ್ತೆ

ನಮಗೆ ಆತ ಅನ್ನವನ್ನು ಹಾಕುವಂತ ಮನುಷ್ಯ ಇವತ್ತು ರೈತ ಬದುಕಿದ್ದಾನೆ ಅಂತ ತಿಳ್ಕೊಂಡು ನಾವು ಬದುಕಿದ್ದೀವಿ ಇವತ್ತು ರೈತ ಏನು ಬೆಳಿಲಿಲ್ಲ ಅಂತಂದರೆ ನಮಗೂ ಏನು ಬೆಳಿಯಕ್ಕೆ ಆಗ್ತಾಯಿರಲಿಲ್ಲ ನಾವುಯಾರು ಬದುಕಲಿಕ್ಕೆ ಸಾಧ್ಯ ಆಗ್ತಾಯಿರಲಿಲ್ಲ ಅಂತ ಅಂತ ಸ್ಥಿತಿ ಒಳಗೆ ಇವತ್ತು ನಾವಿದ್ದೀವಿ ಆ ಕಾರಣಕ್ಕಾಗಿ ಅಧಿಕಾರವನ್ನು ವಹಿಸಿಕೊಂಡಂತ ಯಾವುದೇ ಸರ್ಕಾರ ರೈತರಿಗೆ ಮುಖ ಮಾಡಿ ನಿಲ್ಲಬೇಕು ಆ ರೈತನ ರಟ್ಟಿಗೆ ಒಂದು ಶಕ್ತಿಯನ್ನು ತುಂಬ ಬೇಕು ಒಂದು ಶಕ್ತಿಯನ್ನು ಕೊಡಬೇಕು ಆಗ ರೈತ ತಾನು ಬೆಳೆಯೋದು ಅಷ್ಟೆ ಅಲ್ಲ ತನ್ನ ಅವಲಂಬಿಸಿದಂತ ಈ ದೇಶದ ಜನತೆಯನ್ನು ಕೂಡ ಆತ ಮೇಲು ಮಟ್ಟಕ್ಕೆ ತರುತ್ತಾನೆ ತನ್ನ ನಂಬಿದಂತ ಜನಗಳ ಹೊಟ್ಟೆಗೆ ಆತ ಅನ್ನವನ್ನು ಹಾಕ್ತಾರೆ ಅನ್ನುವಂತ ಭರವಸೆ ನನ್ನದು ಹಾಗಾಗಿ ಸರ್ಕಾರದಲ್ಲಿನ ವಿನಂತಿ ಇಷ್ಟೆ ನೀವು ರೈತರ ಬೆನ್ನ ಹಿಂದೆ ನಿಲ್ಲಿ ರೈತರಿಗಿರುವಂತ ತೊಡಕುಗಳನ್ನು ಸಮಸ್ಯೆಗಳನ್ನು ಮಾರುಕಟ್ಟೆಯ ಸಮಸ್ಯೆಯನ್ನು ಆತ ಬೆಳೆದಂತ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸುವ ಒಂದು ವ್ಯವಸ್ಥೆಯನ್ನು ನೀವೇ ಮಾಡಿದರೆ ನಿಮ್ಮ ನೀವೇ ಮಾಡಿದರೆ ನಮ್ಮ ರೈತನಿಗೆ ಅನುಕೂಲ ಆಗುತ್ತೆ ಆತ ಬದುಕ್ತಾನೆ ಆಗ ನಾವು ಜೈ ಕಿಸಾನ್ ಅಂತ ಹೇಳಲಿಕ್ಕೆ ನಮಗೆ ಧ್ವನಿ ಬರುತ್ತೆ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಆತನಿಗೆ ಜಯವಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ